ನನ್ನ ಸೆಕೆಂಡ್ ಪ್ರೊಡಕ್ಟ್ ಬಂದ್ಬಿಟು ಮೊಬೈಲ್ ಫೋನ್ ಮೊಬೈಲ್ ಫೋನ್ ನಾವು ಮೊಬೈಲ್ ಫೋನ್ ಪ್ರತಿದಿನ ಯೂಸ್ ಮಾಡ್ತೀವಿ ಮೊಬೈಲ್ ಫೋನ್ ಅಂದರೆ ಕನ್ನಡ್ದಲ್ಲಿ ಜಂಗಮವಾಣಿ ಅಂತಾರೆ ಜಂಗಮವಾಣಿಯಿಂದ ಹಲವಾರು ಹಲವಾರು ನಮಗೆ ಅನುಕೂಲಗಳು ಇವೆ ಅನಾ ಹನ ಹಲವಾರು ಅನಾನುಕೂಲಗಳು ಇವೆ ನಮಗೆ ಆ ಮೊಬೈಲಿಂದು ಉಪಯೋಗ್ಗಳು ಜಾಸ್ತಿ ಇದೆ ಅದೇ ಥರ ಕೆಟ್ಟದ್ದನ್ನು ನಾವು ಮೊಬೈಲಿಂದ ಕಲಿಬೋದು ಸೊ ಅದರಿಂದ ನಾವು ಫಸ್ಟು ಮೊಬೈಲ್ನ ನಾವು ಮುಂಚೆ ಬೆಜ ಮುಂಚೆ ಎಷ್ಟು ಮೊಬೈಲ್ ಯೂಸ್ ಮಾಡ್ತಾಯಿದ್ದೆ ಮೊಬೈಲ್ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ತುಂಬ ನನ್ಗೆ ಯಾಕೋ ಒಂಥರಾ ಅನಿಸ್ಬಿಡ್ತು ಅದಕ್ಕೋಸ್ಕರ ಮೊಬೈಲ್ನ ಯೂಸ್ ಮಾಡೋದೇ ಬೇಡ ಅಂತಲೂ ಅನಿಸಿತು ಈಗ ಮೊಬೈಲಿಂದ ಇತ್ತೀಚಿನ ಜಿ ಇತ್ತೀಚಿನ ಜೀನಾ ಹೆಂಗೆ ಅಂದರೆ ಜನ ಮೊಬೈಲ್ ಇಲ್ಲಾಂದ್ರೆ ಬದ್ಕೋದಿಲ್ಲ ಆ ಥರ ಆಡ್ತಾಯಿದ್ದಾರೆ ಪ್ರತಿಯೊಬ್ರು ಬೆಳಿಗ್ಗೆ ಎದ್ದಾಗಿಂದ ಮಲಗೋವರ್ಗು ಮೊಬೈಲ್ ಬೇಕಿರುತ್ತೆ ಸೊ ಅದಕ್ಕಾಗಿ ಮೊಬೈಲು ಪ್ರತಿಯೊಬ್ರ ಜೀವನದಲ್ಲು ಇಂಪಾಟೆಂಟ್ ಆಗಿಬಿಟ್ಟಿದೆ ಮೊಬೈಲ್ ಇಲ್ಲದೇ ಅವ್ರ ಜೀವ್ನವೇ ಇಲ್ಲ ಅನ್ನೊಂಗೆ ಎಲ್ಲರೂ ಯೋಚನೆ ಮಾಡ್ತಾಯಿದ್ದಾರೆ ಮೊಬೈಲ್ ನಾನು ಹೇಳ್ತಿರೋ ಇತ್ತಿಚೀನ ಜೆ ಟೆಕ್ನಾಲಜಿಗೆ ಮೊಬೈಲ್ ಬೇಕು ಮೊಬೈಲ್ನ ಯೂಸ್ ಮಾಡಬೇಕು ಬಟ್ ಎಷ್ಟು ಯೂಸ್ ಮಾಡ್ಬೇಕು ಅಷ್ಟೆ ಯೂಸ್ ಮಾಡಬೇಕು ಅತಿಯಾಗಿ ಯೂಸ್ ಮಾಡ್ರೆ ಅದೇನೋ ಹೇಳ್ತಾರಲ್ಲ ಗಾದೆ ಅತಿಯಾಗಿಯೂ ಹ್ಞೂಂ ಅತಿಯಾದರೆ ಅಮೃತವೂ ವಿಷ ಆಗುತ್ತೆ ಅಂತ ಸೊ ಆ ಥರ ಮೊಬೈಲ್ನ ಎಷ್ಟು ಮಿತಿಯಾಗಿ ಯೂಸ್ ಮಾಡಬೇಕೊ ಅಷ್ಟೇ ಯೂಸ್ ಮಾಡಬೇಕು ಇತ್ತೀಚಿನ ಇತ್ತೀಚೆಗೆ ಬಿಟ್ಬಿಡಿ ಮೊಬೈಲ್ ಫೋನ್ಸಿಂದ ಚಿಕ್ಕ ಮಕ್ಳಂತೂ ಚಿಕ್ಕ ಮಗು ಎದ್ದು ಅತ್ತು ಅಂದರೆ ಅವ್ರ ಅಮ್ಮ ತೊಗೊಂಡೋಗಿ ಮೊಬೈಲ್ ಕೊಡ್ತಾರೆ ಅದೇ ಮುಂಚಿನ ಕಾಲದಲ್ಲಿ ಮೊಬೈಲ್ ಕೊಟ್ರೆ ಮೊಬೈಲ್ ಕೊಡ್ತಿಲ್ಲ ಮಗು ಅತ್ತು ಅಂದರೆ ಈಚೆ ಕರ್ಕೊಂಡೋಗಿಬಿಟ್ಟು ಚಂದ್ರ ಚಂದ್ರನ್ನ ತೋರಿಸಿ ಅಥ್ವಾ ಈಚೆಕಡೆ ಆಟ ಆಡಿಸಿ ಮಗು ಅಳು ಇವಾಗ ಏನನ್ಬಿಟ್ಟೆ ಅಂದರೆ ಎಲ್ಲ ಮೊಬೈಲೆ ಬಂದಿರೋದಿಂದ ಎಲ್ಲ ಮೊಬೈಲ್ ಮೊಬೈಲ್ ಮೊಬೈಲ್ ಪ್ರತಿಯೊಬ್ರು ಒಂದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದ ತಾತ ಅಜ್ಜಿವರೆಗೂ ಮೊಬೈಲ್ ಮೊಬೈಲ್ ಮೊಬೈಲ್ ಅಂತ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮೊಬೈಲ್ ಇಲ್ಲದೇ ಈ ಥರ ಪ್ರಪಂಚವೇ ಇಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಅದಕ್ಕೆ ಮೊಬೈಲ್ನ ಎಷ್ಟು ಯೂಸ್ ಮಾಡಬೇಕೊ ಅಷ್ಟೇ ಯೂಸ್ ಮಾಡಬೇಕು ಮತ್ತೆ ಜಾಸ್ತಿ ಯೂಸ್ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ ಮುಂಚೆ ಇತ್ತೀಚೆಗೆಲ್ಲ ಅದೇನೋ ಗೇಮ್ಸು ಅಂದ್ರೆ ಲೈಕ್ ವೀಡಿಯೋ ಗೇಮ್ಸ್ ಏನೇನೋ ಬಂದುಬಿಟ್ಟಿದೆ ವೀಡಿಯೋ ಗೇಮ್ಸ್ ಆಡೋದ್ರಿಂದ ನಮ್ಗೆ ತಲೆ ಕೆಡುತ್ತೆ ಮನ ಮಕ್ಳುಗಳೆಲ್ಲ ಹುಚ್ರಾಗ್ತಾರೆ ಹುಚ್ಚರಾಗಿ ಅವ್ರಿಗೆ ಏನೇನು ಬೇಕು ಆ ಥರ ಯೂಸ್ ಮಾಡ್ಕೊಳ್ತಾರೆ ಹಾಂ ಮೊಬ್ ವೀಡಿಯೊ ಗೇಮ್ಸು ಈ ಥರ ಎಲ್ಲ ಇರುತ್ತೆ ನಾವೆಲ್ಲ ಅದಕ್ಕೆ ಎಷ್ಟು ಯೂಸ್ ಮಾಡಬೇಕೊ ಅಷ್ಟೇ ಯೂಸ್ ಮಾಡಬೇಕು ಈಗ ಅದನ್ನೇ ಎಗ್ಸ್ ಉದಾಹರಣೆ ಅಂದರೆ ಪಬ್ಜಿ ಪಬ್ಜಿ ಬಂದಿದೆ ಎಷ್ಟೊಂದು ಮಕ್ಳು ಸಾಯೋ ಸ್ಟೇಜ್ವರೆಗೂ ಹೋಗಿದ್ರು ಏನಕ್ಕೆ ಅಂದರೆ ಮೊ ಪಬ್ಜಿ ಆಡಿ ಆಡಿ ಆಡಿ ಆಡಿ ಮಕ್ಳುಗಳು ಏನಾಗಬೇಕು ಅಂತಲೇ ಗೊತ್ತಾಗ್ತಿರ ನಾನು ಒಂದು ಕಾಲ್ದಲ್ಲಿ ಪಬ್ಜಿ ಆಡ್ತಿದ್ದೆ ಹೆಂಗೆ ಅಡಿಕ್ಟ್ ಆಗಿದ್ದೆ ಅಂದರೆ ಬೆಳಿಗ್ಗೆ ಎದ್ದಾಗಿಂದ ಮಲ್ಗೋವರ್ಗು ಪಬ್ಜಿ ಆಡ್ತಿದ್ದೆ ನಾನು ಜಾಸ್ತಿ ಪಬ್ಜಿ ಆಡಿದಷ್ಟೂ ನನಗೆ ತಲೆ ಕೆಡ್ತಾಯಿತ್ತು ಬಟ್ ಅದೇನೋ ಒಂಥರ ಅಡಿಕ್ಷನ್ ಆಗ್ಬಿಟ್ಟಿತ್ತು ನನಗೆ ಮೊಬೈಲ್ ಮೊಬೈಲ್ ಮೊಬೈಲು ಪಬ್ಜಿ ಪಬ್ಜಿ ಪಬ್ಜಿ ಅದಕ್ಕೋಸ್ಕರವೇ ಯೂಸ್ ಮಾಡಿ ಮೊಬೈಲ್ನ ಮಿತಿಯಾಗಿ ಯೂಸ್ ಮಾಡಿ ಅತಿಯಾಗಿ ಯೂಸ್ ಮಾಡಬೇಡಿ ಅತಿಯಾದ್ರೆ ಏನೂ ಉಪಯೋಗ ಆಗೋಲ್ಲ ಆಮೇಲೆ ಈ ಮೊಬೈಲಿಂದ ನೀನು ಐವತ್ತು ಥರ ಕಲಿಬೋದು ಬಟ್ ಅಷ್ಟೇ ನೂರು ಥರ ಹಾಳಾಗಬೋದು ಅಬ್ಬಾ ಮನ್ಷನ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಮೊಬೈಲ್ನ ಯಾವಯಾವ್ಥರ ಯೂಸ್ ಮಾಡ್ಕೊಳ್ತಾನೆ ಅಂತ ಒ ಮನ್ಷ ಕೆಟ್ದಾಗು ಯೂಸ್ ಮಾಡ್ಕೊಬೋದು ಉಪ್ಯೋಗಿಸ್ಕೊಳ್ಲೂಬೋದು ನಾನು ಆಮೇಲೆ ಇನ್ನೊಂದು ನಾನು ಮೊಬೈಲ್ ಅಂದರೆ ಈಗ ಮುಂಚೆ ಆದರೂ ಬಿಡಿ ಆ ಮೊಬೈಲ್ ಫೋನಂತ ಬಂದುಬಿಟ್ಟು ಎಲ್ಲರೂ ಐಫೋನ್ ಐಫೋನ್ ಐಫೋನು ಏನು ಸರ್ ದುಡ್ಗುಳು ಮೊಬೈಲ್ ಮೊಬೈಲ್ಗಂತೂ ಬೆಲೆಯೇ ಇಲ್ದಂಗೆ ಆಗ್ಬಿಟ್ಟಿದೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೊಬೈಲ್ಗೆಲ್ಲ ಈಗ ಬೆಲೆಯೇ ಇಲ್ಲ ಒಂದು ಲಕ್ಷ ಒಂದೂವರೆ ಲಕ್ಷ ಅಪ್ಪಾ ಎಲ್ಲ ಒಂದು ಒಂದೂವರೆ ಲಕ್ಷ ಐಫೋನ್ ಅಂತೆ ಅದು ಏನಕ್ಕೆ ಆ ಮೊಬೈಲ್ಗೆ ವೈಫೋನ್ಗೆಲ್ಲ ದುಡ್ಡು ಇನ್ವೆಷ್ಟ್ ಮಾಡ್ತಾರೋ ಗೊತ್ತಿಲ್ಲ ಈಗ ಅದೇ ಫೋನ್ ಇದರಲ್ಲಿ ಮಾಡಬೋದು ನಾರ್ಮಲ್ ಫೋನಿಗೆ ಏನೋ ಈ ಕಾಲ್ ಎಮರ್ಜೆನ್ಸಿಗೆ ಫೋನಲ್ಲಿ ಮಾತಾಡೋಕ್ಕೆ ಫೋನ್ ಬೇಕು ಒಂದು ಪಕ್ಷ ಏನೋ ಬೇಜಾರಾದಾಗ ಫುಲ್ಲು ಎಂಟಟೈನ್ಮೆಂಟು ಪ್ರಪಸ್ಸು ಸ್ವಲ್ಪ ಏನಾದರು ನೋಡೋಕ್ಕೆನಾರು ಮೊಬೈಲ್ ಬೇಕು ಬಟ್ ಅದು ಬಿಟ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಮೊಬೈಲಲ್ಲಿ ಯೂಸ್ ಮಾಡೋಕ್ಕೆ ಎಲ್ಲ ಅದಕ್ಕೇನಕ್ಕೆ ಐಫೋನ್ ತೊಗೊಳ್ತಾರೋ ಏನೋ ಇತ್ತೀಚೆಗಂತೂ ಅದೇನೋ ಐಫೋನ್ ಅಂತೂ ಟ್ರೆಂಡ್ ಆಗಿಬಿಟ್ಟು ಪ್ರತಿಯೊಬ್ರು ಒಬ್ಬ ಕೂಲಿ ಕಾರ್ಮಿಕ ಇಂದ ಹಿಡ್ದು ದೊಡ್ಡ ಈ ಎಲ್ಲರೂ ಐಫೋನ್ ಐಫೋನ್ ಮೊಬೈಲ್ಗಳಿಗೆ ಒಂದೂವರೆ ಲಕ್ಷ ಎರ್ಡು ಲಕ್ಷ ಬಂಡವಾಳ ಹಾಕ್ಕೊಂಡು ಕುಂತವ್ರೆ ಅದೇನಕ್ಕೊ ಅಂತ ಗೊತ್ತಿಲ್ಲ ಈಗ ಅದೆಲ್ಲ ಬಿಡಿ ಇನ್ನು ಈ ಕಾಲೇಜ್ಗೆ ಹೋಗ್ತಿರೋ ಹುಡ್ಗುರು ಸ್ಕೂಲ್ಗೆ ಹೋಗೊ ಹುಡ್ಗುರಂತು ಈಗೇನಾದರು ಕರೋನದಲ್ಲಂತು ಲಾಕ್ ಡೌನ್ ಆಯ್ತು ಆ ಲಾಕ್ ಡೌನ್ ಆದಾಗಿಂದ ಪ್ರತಿ ಒಂದು ಮಕ್ಳು ಜಾಸ್ತಿ ಅಡಿಕ್ಟ್ ಆಗಿದ್ದೆ ಮೊಬೈಲ್ಗೆ ಅಂದರೆ ಆ ಲಾಕ್ ಡೌನ್ ಟೈಮಲ್ಲಿ ಲಾಕ್ ಡೌನ್ ಅಂದರೆ ಎಲ್ಲರೂ ಮೊಬೈಲಿಗೆ ಜಾಸ್ತಿ ಅಡಿಕ್ಟ್ ಆದರು ಪ್ರತಿ ಒಬ್ರು ಮೊಬೈಲ್ ಮೊಬೈಲ್ ಮೊಬೈಲ್ ಅಂತ ಅಡಿಕ್ಟಾಗಿ ಮೊಬೈಲಲ್ಲೆ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಆ ದಿನ ಮೊಬೈಲ್ ಯೂಸ್ ಮಾಡ್ಕೊಂಡೆ ಫುಲ್ಲು ಯೋಚನೆ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ಮೊಬೈಲಲ್ಲೆ ಮುಳಗೋಗಿ ಮುಳಗೋಗಿ ಮುಳಗೋಗಿ ಮನುಷ್ಯಗೆ ಹೊರ್ಗಡೆ ಪ್ರಪಂಚವೇ ಮರೆತೋಗ್ಬಿಟ್ಟಿತ್ತು ಎಲ್ಲರೂ ಪ್ರತಿ ಒಬ್ರು ಮೊಬೈಲು ಏನೋ ಈಗ ಆನ್ ಲೈನ್ ಕ್ಲಾಸು ಅದು ಇದು ಏನೇನೊ ಮಾಡಿ ಪ್ರತಿ ಒಂದು ಮಗುವೂ ಆನ್ ಲೈನ್ ಕ್ಲಾಸ್ ಕೇಳೋದು ಅಥ್ವಾ ಆನ್ಲೈನಲ್ಲೇ ಇದು ಮಾಡೋದು ಆನ್ಲೈನಲ್ಲೆ ಕ್ಲಾಸು ಈಗ ಮಕ್ಳು ಅವ್ರ ಅಪ್ಪ ಅಮ್ಮನೂ ಅಷ್ಟೇ ಈ ಲಾಕ್ ಡೌನ್ ಟೈಮಲ್ಲಿ ಒಬ್ಬ ಚಿಕ್ಕ ಮಗುಗೆ ಏನು ಮಾಡಿಬಿಟ್ರು ಮೊಬೈಲ್ ಕೊಟ್ಬಿಟ್ಟು ರೂಮ್ ಬಾಗಿಲಾಕಿ ಬಿಟ್ಟಿರೋರು ಬಟ್ ಆ ಮಗು ಏನು ಮಾಡುತ್ತೆ ಅಂತ ಯಾರಿಗೆ ಗೊತಾಗ್ತಿತ್ತು ಮೊಬೈಲ್ ಕೈಯಲ್ಲಿದ್ದು ಮೊಬೈಲಲ್ಲಿ ಕಲಿಯೋದು ಎಷ್ಟು ಕಲಿತೆವು ಅಷ್ಟೇ ನೆಗೆಟಿವಾಗು ನೀನು ಕಲಿಬೋದು ಸೊ ಅದಕ್ಕೆ ನಾವು ಜಾಸ್ತಿ ಮೊಬೈಲ್ನ ಯೂಸ್ ಮಾಡಬಾರ್ದು ಮೊಬೈಲ್ ಯೂಸ್ ಮಾಡಿದಷ್ಟು ನಮಗೆ ಅಂದರೆ ಉಪ್ಯೋಗಕಿಂತ ಅನಾನುಕೂಲ್ವೇ ಜಾಸ್ತಿ ಆಮೇಲೆ ಈಗ ಮೊಬೈಲು ಮೊಬೈಲ್ ಅಂತ ಬಂದ್ಬಿಟ್ಟು ಅಶ್ಲೀಲ ಅಶ್ಲೀಲ ಚಿತ್ರಗಳು ನೋಡೋದು ಅಂದ್ರೆ ಆ ಥರದೆಲ್ಲ ಈಗೇನೋ ನೋಡೋದು ನೋಡಿ ಮಕ್ಳುಗಳೆಲ್ಲ ತುಂಬ ಹಾಳಾಗ್ತಾ ಇದ್ದಾರೆ ನಾವು ಅದೇ ಯೋಚನೆ ಮಾಡ್ತಾಯಿದ್ದೆ ಈಗೀಗೆಲ್ಲ ಒಂದು ಹತ್ತು ಹದ್ನೈದು ವರ್ಷದ ಹಿಂದೆ ಹೋದ್ರೆ ಈ ಥರ ಮೊಬೈಲು ನೆಟ್ವರ್ಕು ಟೆಕ್ನಾಲಜಿ ಎಲ್ಲ ಇತ್ತು ಬಟ್ ಇಷ್ಟೊಂದು ಇರ್ಲಿಲ್ಲ ಎಲ್ಲ ಸಸ್ವಲ್ಪ ಇತ್ತು ಎಷ್ಟು ಬೇಕು ಅಷ್ಟಿತ್ತು ಮೊಬೈಲ್ ಫೋನ್ಸ್ ಕೊ ಫೋನಲ್ಲಿ ಮಾತಾಡೋರು ಬರೋರು ಆಮೇಲೆ ಇತ್ತೀಚೆಗೆ ಆ ಮೊಬೈಲ್ ಫೋನಂತೂ ಕಿವಿಲ್ಲಿ ಇಟ್ಕೊಂಡೆ ಎಲ್ಲ ಕೆಲ್ಸವೂ ಮಾಡ್ತಾರೆ ಅಪ್ಪಾ ಬಿಡಿ ಆ ಇಪ್ಪತ್ನಾಲ್ಕು ಗಂಟೆ ಕಿವಿ ಮೊಬೈಲ್ ಮೊಬೈಲ್ ಇಕ್ಕೊಂಡು ಅದ್ರಿಂದಲೇ ಕೆಲಸ ಮಾಡ್ತಾರೆ ಅದರಲ್ಲೇ ಓಡಾಡ್ತಾರೆ ಹಂಗೆ ಮಾಡ್ತಾರೆ ಈಗ ಅದೇನು ಇಯರ್ ಪಾಡ್ಸ್ ಅಂತ ಬಂದ್ಬಿಟ್ಟು ಅದನ್ನು ಕಿವಿಗೆ ಹಾಕ್ಕೊಂಡೇ ಇರ್ತಾರೆ ವೈರ್ನ ವೈರ್ ವೈರ್ ಹಾಕೊಳ್ತಾರೆ ಬ್ಲೂ ಟೂತ್ ಅಂತೆ ಏನೇನೊ ಹಾಕ್ಕೊಂಡು ಈಚೆಕಡೆ ಎಲ್ಲ ಓಡಾಡ್ಕೊಂಡು ಅದೆನೋಪ್ಪ ಮೊಬೈಲ್ಗೆ ಅಷ್ಟು ಅಡಿಕ್ಟಾಗಿ ಬಿಟ್ಟಿದ್ದಾರೆ ಜನ ಹಾಡು ಕೇಳೊದಂತೆ ಆಮೇಲೆ ಅದೇ ಥರ ಹಾಡು ಕೇಳ್ಕೊಂಡು ಹೋಗ್ತಾ ಆ್ಯಕ್ಸಿಡೆಂಟ್ ಆಗಿರೋದಿದೆ ಇಲ್ಲೆ ನಮ್ಮನೆ ಹತ್ರದ ಒಬ್ಬ ಹುಡ್ಗ ಇದ್ದ ಚಿಕ್ಕ ಹುಡ್ಗ ಅವನು ಹಂಗೆ ಹಾಡು ಕೇಳ್ಕೊಂಡು ಹೋಗ್ತಾ ಹೋಗ್ತಾ ಲಾರಿ ಬಂದು ಹಿಂದೆನಿಂದ ಗುದ್ದಿ ಸತ್ತೇ ಹೋದ ಏನು ಮಾಡೋಕ್ಕೆ ನೀವು ಐದು ನಿಮ್ಷದ ಸುಖಕ್ಕೋಸ್ಕರ ನೀವು ಇಡೀ ಜೀವನವೇ ಕಳ್ಕೊಳ್ತೀರಿ ಆದ್ರಿಂದ ಅದೇನೊಪ್ಪ ಇತ್ತೀಚಿನ ಜನತೆಗಳು ಅವರೇ ಅರ್ಥ ಮಾಡ್ಕೊಬೇಕು ಮೊಬೈಲು ಮೊಬೈಲ್ ಎಷ್ಟು ಯೂಸ್ ಮಾಡಬೇಕೊ ಅಷ್ಟರಲ್ಲಿ ಯೂಸ್ ಮಾಡ್ಬೇಕು ಆಮೇಲೆ ಇನ್ನೂ ಉದಾಹರಣೆ ಅಂದರೆ ಇನ್ನೊಂದು ನನಗಾಗಿ ನಮ್ಮನೆ ನಮ್ಮ ಫ್ಯಾಮ್ಲಿಲ್ಲೇ ಒಂದು ಇದಾಯ್ತು ಒಂದು ಪ್ರಾಬ್ಲಮ್ಮು ಯಾವ್ಥರ ಅಂದರೆ ಒಂದು ಪಾಪು ಇರುತ್ತೆ ಆ ಪಾಪುಗೆ ಮೊಬೈಲು ಅಂದ್ರೆ ಏನು ಅಂತ ಗೊತ್ತಿಲ್ಲ ಲೈಕ್ ಇವರೆ ಕೊಟ್ರು ಮೊಬೈಲ್ ಕೊಡಿಸಿದ್ರು ಯಾ ಥರ ಅವ್ನು ಒಂದ್ನೇ ಕ್ಲಾಸ್ ಎರಡನೇ ಕ್ಲಾಸ್ ಒಬ್ಬ ಹುಡ್ಗ ಪಾಪು ಅದು ಅದಕ್ಕೆ ಮೊಬೈಲ್ ಕೊಡ್ಸಿರೂ ಲಕ್ ಲಾಕ್ ಡೌನ್ ಟೈಮಲ್ಲಿ ಆನ್ ಲೈನ್ ಕ್ಲಾಸು ಅಂತ ಅದು ಮೊಬೈಲ್ ನೋಡ್ತಿತ್ತು ಮೊಬೈಲ್ ನೋಡ್ತಿತ್ತು ಮೊಬೈಲಲ್ಲಿ ಗೇಮ್ ಆಡ್ತಾ ಆಡ್ತಾ ಆಡ್ತಾ ಅದು ತುಮು ಗೇಮಿಗೆ ಅಡಿಕ್ಟ್ ಆಗೋಯ್ತು ಗೇಮಿಗೆ ಅಡಿಕ್ಟಾಗಿ ಅದು ಮೊಬೈಲ್ ಬಿಟ್ಟೆ ಇರವರೆಗು ಇರೋ ಸ್ಥಿತಿಗೆ ಬಂದಿತ್ತು ಮೊಬೈಲ್ ಇಲ್ಲ ಅಂದರೆ ಅದು ಬದ್ಕೋದೆ ಇಲ್ಲ ಅನ್ನೊ ಸ್ಟೇಜಿಗೆ ಬಂದಿತ್ತು ಎಲ್ಲಿ ಕುಂತ್ರು ಮೊಬೈಲ್ ಬೇಕಿತ್ತು ಎಲ್ಲಿ ನಿಂತ್ರು ಮೊಬೈಲ್ ಬೇಕಾಗಿತ್ತು ಊಟ ಮಾಡಬೇಕಾದ್ರು ಸಹ ನಿಲ್ತಾ ಇರಲಿಲ್ಲ ಅಷ್ಟು ಮೊಬೈಲ್ ನೋಡ್ತಾಯಿತ್ತು ಅದಕ್ಕೋಸ್ಕರ ಮೊಬೈಲಿಂದ ತುಂಬ ತುಂಬ ತುಂಬ ಹಿಂಸೆಯಾಗಿತ್ತು ನಾನು ಅದೇ ಯೋಚನೆ ಮಾಡ್ತಿದ್ದೆ ಮೊಬೈಲ್ಗೆಲ್ಲ ಯಾಕೆ ಜನ ಇಷ್ಟು ಎಡಿಕ್ಟ್ ಆಗ್ತಾರೊ ಏನೊ ಮೊಬೈಲಿಂದ ಅದೇನು ಉಪಯೋಗ ಸಿಗುತ್ತೊ ಅದೇನೋ ಗೊತ್ತಿಲ್ಲಾ ಮೊಬೈಲು ಮೊಬೈಲ್ ಮೊಬೈಲು ಅಂತಾರೆ ಜನಗಳು ಅದೇ ಅಪ್ಪ ಅದೇನೋ ನನಗೂ ಅರ್ಥ ಆಗಿಲ್ಲ ಈ ಮೊಬೈಲ್ಸ್ ಬಗ್ಗೆ ಆಮೇಲೆ ಅದೆಲ್ಲ ಬಿಡಿ ಈಗ ಈ ವಯ್ಸಾದವ್ರನ್ನಂತೂ ಕೇಳೊಂಗೇ ಇಲ್ಲ ಈಗೊಂದು ಪಕ್ಷ ಮಕ್ಳುಗಳು ಹೇಳಿದ ಮಾತು ಕೇಳಿಬಿಡ್ತಾರೆ ವಯಸ್ಸಾದರಂತೂ ಅದೇನೊ ಧಾರಾವಾಹಿಯೂ ಅದರಲ್ಲೆ ನೋಡ್ತಾರೆ ಕ್ರಿಕೆಟ್ನು ಅದರಲ್ಲೆ ನೋಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಅದರಲ್ಲೆ ನೋಡ್ತಿರ್ತಾರೆ ಆ ವಯ್ಸಾದವ್ರುಗಳಂತು ಟೈಮೇ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಮೊಬೈಲಲ್ಲೆ ಮುಳುಗಿರ್ತಾರೆ ಅದೇನು ಮಾಡ್ತಾರೊ ಆಮೇಲೆ ಇದಾಯ್ತ ನಾನೊಂದು ಒಂದು ಮುಂಚೆ ಮೊಬೈಲ್ ತೊಂಡಿದ್ದೆ ಯಾವುದೋ ಯಾವುದೋ ಒಂದು ಆ್ಯಂಡ್ರಾಯ್ಡ್ ತೊಂಡಿದ್ದೆ ಇಪ್ಪತ್ತು ಸಾವಿರುಪಾಯಿದು ಎಷ್ಟು ಚೆನ್ನಾಗಿತ್ತು ಅಂದರೆ ಮೊಬೈಲ್ ಒಂದು ವರ್ಷ ಯೂಸ್ ಮಾಡ್ತಾ ಮಾಡ್ತಾ ಮಾಡ್ತಾ ವರ್ಷ್ಟು ಪ್ರೋಡಕ್ಟ್ ಅನಿಸ್ಬಿಡ್ತು ನನಗೆ ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿ ಯೂಸ್ ಮಾಡ್ತಿದ್ದೆ ನಾನು ಯೂಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಚೆನ್ನಾಗೆ ಇತ್ತು ಇದ್ಕಿದ್ದಂಗೆಯೆ ಕ್ಯಾಮ್ರಾ ಹೋಯ್ತು ಅದೇನೋ ಅಪ್ಡೇಟ್ ಮಾಡೋಕ್ಕೆ ಕೊಟ್ಟ ಮೊಬೈಲಿಂದು ಅದು ಒಂದೇ ಮೊಬೈಲ್ ಯೂಸ್ ಮಾಡಬಾರ್ದು ಒಂದು ಮೊಬೈಲ್ ಕಂಪ್ನಿಯವನೇ ಹಾಳು ಮಾಡೋಕ್ಕೆ ಶುರುಮಾಡಿಬಿಟ್ಟ ಸೊ ಅದನ್ನೇ ಇದು ಹಾಳು ಮಾಡಿಬಿಟ್ಟ ಏನೊ ಡಿಸ್ಪ್ಲೇ ಆ್ಯಡ್ ಮಾಡಿದ ಡಿಸ್ಪ್ಲೇ ವರ್ಕಾಗ್ತಿಲ್ಲ ಕ್ಯಾಮ್ರ ವರ್ಕಾಗ್ತಿಲ್ಲ ನಾನು ಅದನ್ನೇ ಒಂದು ಎರ್ಡು ತಿಂಗ್ಳು ಯೂಸ್ ಮಾಡಿದೆ ಏನು ಮಾಡೋಣ ಏನು ಮಾಡೋಣ ಹಂಗೆ ಸರಿ ಹೋಗ್ಬೋದು ಸರಿ ಹೋಗ್ಬೋದು ಅಂತ ಯಾವ ಅಂಗ್ಡಿಲ್ಲಿ ಕೇಳಿದರು ಸಾಫ್ಟ್ ವೇರ್ ಅಪ್ ಡೇಟ್ ಹೋಗಿದೆ ಏನಂದ್ರರೇನು ಮಾಡ್ಸೊಕ್ಕಾಗೊಲ್ಲ ನೀವು ಹಂಗೆ ಯೂಸ್ ಮಾಡಬೇಕು ಹಂಗೆ ಹಿಂಗೆ ಅಂತಂದ್ರು ನಾನೇನೊ ಬಿಡಪ್ಪ ಹೋಗ್ಲಿ ಒಂದು ಸ್ವಲ್ಪ ದಿನ್ದಲ್ಲಿ ಸರಿ ಹೋಗ್ಬೋದು ಅಂತ ನಾನು ಅದ್ರಂಗೆ ಯೂಸ್ ಮಾಡ್ತಾಯಿದ್ದೆ ನಾನೇನು ಮಾಡ್ರು ಸರಿ ಹೋಗ್ತಿರ್ಲಿಲ್ಲ ಅದಕ್ಕೆ ಮೊಬೈಲ್ ಮೇಲೆ ಬೇಜಾರಾಗಿಬಿಟ್ಟು ನನಗೆ ಅದು ಫುಲ್ಲು ಕೆಟ್ಟೋಗೋಯ್ತು ಕೆಟ್ಟೋದ್ಮೇಲೆ ಈಗ ಯಾವುದೋ ಒಂದು ಹತ್ತು ಸಾವಿರುಪಾಯಿ ಮೊಬೈಲ್ ತೊಗೊಂಡಿದ್ದೀನಿ ಸುಮ್ನೆ ಅದು ಇನ್ನೇನು ಫೋನಲ್ಲಿ ಮಾತಾಡೋಕ್ಕೆ ಇದು ಮಾಡೋಕಷ್ಟೆ ಇನ್ನೇನಕ್ಕೂ ಸಹ ಯೂಸ್ ಮಾಡೋಲ್ಲಾ ಅದೆ ಹೇಳ್ತಾಯಿಲ್ವ ಮೊಬೈಲ್ನ ಮಿತಿಯಾಗಿ ಯೂಸ್ ಮಾಡಿ ಅತಿಯಾಗಿ ಯೂಸ್ ಮಾಡ್ರೆ ಎಲ್ಲಾದು ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಮೊಬೈಲನ್ನು ಜಾಸ್ತಿ ಬಳಸಿ ಜಾಸ್ತಿ ಬಳಸಬೇಡಿ ಅಂತ ನಾನು ಹೇಳೊಕ್ಕೆ ಇಷ್ಟಪಡ್ತೀನಿ ನೀವು ಜಾಸ್ತಿ ಬೆಳ್ದಷ್ಟು ನಿಮಗೆ ಒಳ್ಳೆದು ಇಲ್ಲ ಬಟ್ ಕೆಟ್ಟದ್ದು ರೀತಿಲೇ ಜಾಸ್ತಿ ಇರುತ್ತೆ ಸೊ ಕೆಟ್ಟ ಸ್ವಲ್ಪ ಮೊಬೈಲ್ನ ಮಿತಿಯಾಗಿ ಯೂಸ್ ಮಾಡಿ ಅತಿಯಾಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇನ್ನೇನು ಮೊಬೈಲ್ ಫೋನ್ಸ್ ಯೂಸ್ ಮಾಡೋದ್ರಿಂದ ನೆಗೆಟಿವ್ ಅಂದರೆ ಲೈಕ ಈಗ ಬಿಡಿ ಆ ಮೊಬೈಲ್ ಫೋನಂದ್ರೆ ಹೇಳ್ತಿಲ್ವ ಈಗ ಇನ್ಸ್ಟಾಗ್ರಾಮು ರೀಲ್ಸು ಏನೋ ವೀಡಿಯೋ ಈಗೆಲ್ಲ ರೋಡ್ ರೋಡಲ್ಲೆ ಕುಣಿಯೋಕ್ಕು ಶುರು ಮಾಡ್ಕೊಂಬಿಟ್ಟಿದ್ದಾರೆ ರೋಡಲೆಲ್ಲ ಕುಣ್ಕೊಂಡು ಅಲ್ಲೇ ರೀಲ್ಸ್ ಮಾಡ್ಕೊಂಡು ಅಲ್ಲೇ ಓಡಾಡ್ಕೊ ಅಲ್ಲೇ ಅದು ಅದೆಲ್ಲ ಈಗ ಏನದೆಲ್ಲ ಮೊಬೈಲಿಗೆ ಯಾಕೆ ಜನ ಅಡಿಕ್ಟ್ ಆಗಿದ್ದಾರೊ ಇಲ್ಲ ಮೊಬೈಲಿಂದಲೇ ಜಗತ್ತು ಓಡ್ತಾ ಜಗತ್ತಿಗೋಸ್ಕರ ಮೊಬೈಲ್ ಇದೆಯೋ ಅದೇ ನನಗಂತೂ ಇಲ್ಲಿವರ್ಗೆ ಗೊತ್ತಾಗಿಲ್ಲ ಏನೋ ಕೊನೆಗೆ ನಾನು ಹೇಳೋಕ್ಕೆ ಇಷ್ಟ ಇಷ್ಟಪಡ್ತೀನಿ ಸುಮ್ನೆ ಮೊಬೈಲಿಗೆ ಜಾಸ್ತಿ ಅಡಿಕ್ಟ್ ಆಗೋಕ್ಕೆ ಹೋಗಬೇಡಿ ಎಷ್ಟು ಬೇಕೊ ಅಷ್ಟು ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡ್ರಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ